ಮೇಡಮ್ ಹಾಂ ಹಲೋ ಹೇಳಿ ಯಾರು ಹಾಂ ಹೌದು ಹೇಳಿ ಯಾರು ಮಾತಾಡ್ತಿರೋದು ಹೇಳಿ ಹ್ಞೂ ಹ್ಞೂ ಏನಾಗಬೇಕಾಗಿತ್ತು ಹ್ಞೂ ರೀ ಹೌದು ರೀ ನಾವೇ ಮಾತಾಡ್ತಿರೋದು ಹೇಳಿ ಏನಾಗಬೇಕಾಗಿತ್ತು ಹೌದೇನಮ್ಮಾ ಹೌದಾ ಎಲ್ ಕೆ ಜಿ ನೀವು ಸೇರಿಸ್ತೀರಾ ಇವಾಗ ಶಾಲೆ ಪ್ರಾರಂಭವಾಗಿ ಹತ್ತನೇ ತಾರೀಕಿಗೆ ಶಾಲೆಗಳು ಪ್ರಾರಂಭವಾಗಿದ್ದಾವೆ ಹಾಂ ಹೌದು ಸಹ ಪ್ರಾರಂಭವಾಗ್ತಿದ್ದಾವೆ ನಮ್ಮದು ಎಲ್ ಕೆ ಜಿ ಯು ಕೆ ಜಿಗೆ ಫೀಸ್ ಬಂದುಬಿಟ್ಟು ಟ್ವೆನ್ ಇಪ್ಪತ್ತು ಸಾವಿರ ಇರತ್ತೆ ಹಾಂ ಐದನೇ ತರಗತಿ ಒಂದರಿಂದ ಐದನೇ ತರಗತಿಯವರಿಗೆ ಮೂವತ್ತು ಸಾವಿರ ಇರತ್ತೆ ವಾಹನ ಸೌಲಭ್ಯ ಕೂಡಾ ಇರುತ್ತೆ ಅಮ್ಮ ನಮ್ಮ ನಮ್ಮ ಶಾಲೆಯಲ್ಲಿ ನೀವು ಎಲ್ಲಿ ಇರೋದಮ್ಮ ನಿಮ್ಮನೆ ಹಾಂ ಅಮ್ಮ ಹತ್ತಿರ ಆಗುತ್ತೆ ನಾವು ವಾಹನ ಸೌಲಭ್ಯ ಕೂಡಾ ನಮ್ಮಲ್ಲಿ ಸಿಗುತ್ತೆ ಅಮ್ಮ ಆಮೇಲೆ ಅಮ್ಮ ನಮ್ಮದು ಶಾಲೆ ಶಾಲೆ ಶುರುವಾಗೋದು ಹತ್ತು ಗಂಟೆ ಬೆಳಗ್ಗೆ ಶುರು ಆಗುತ್ತೆ ಒಂದು ಗಂಟೆಗೆ ಊಟದ ಸಮಯ ನಮ್ಮದು ಇನ್ನು ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮಟ ಇನ್ನಿತರ ಚಟುವಟಿಕೆಗಳು ಅಂದರೆ ಮಕ್ಕಳಲ್ಲಿ ಯಾವ ಥರ ಅವರು ಅವ್ರ ಕಲೆಗಳನ್ನು ನೋಡಿ ಅವರಲ್ಲಿ ಚಿತ್ರಗೀತೆಗೆ ಸಂಗೀತ ಕ್ರೀಡೆ ಈ ಥರ ಅವ್ರನ್ನು ಈ ಥರ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ನಾವು ಅವ್ರಿಗೆ ಸಹಾಯ ಮಾಡಿಕೊಡ್ತೇವೆ ಅಮ್ಮ ಇಲ್ಲಿ ಇಲ್ಲಿ ನುರಿತ ಶಿಕ್ಷಕರು ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದಾರೆ ಚೆನ್ನಾಗಿದೆ ಬನ್ನಿ ಇವಾಗಾಗಲೆ ತುಂಬಾ ಮಕ್ಳು ಇಲ್ಲಿ ಕಲ್ತು ಬಿಟ್ಟು ಒಳ್ಳೆಯ ಒಳ್ಳೆಯ ಸಾಧನೆ ಮಾಡಿದ್ದಾರೆ ನೀವು ಬನ್ನಿ ತುಂಬಾ ಉಪಯೋಗ ಇದೆ ಮೇಡಮ್ ನಾವು ಊಟ ಅಂತ ಅಂದರೆ ಶನಿವಾರ ಒಂದಿನ ಇರುತ್ತೆ ಇನ್ನು ಮಿಕ್ಕಿದ ದಿನ ಎಲ್ಲ ನೀವು ಊಟಕ್ಕೆ ಕಟ್ಕೊಂಡು ಬರಬೇಕು ಮಕ್ಕಳಿಗೆ ಬಾಕ್ಸ್ ಕೊಟ್ಟು ಕಳಿಸಿ

ಹ್ಞೂನಮ್ಮ ಬನ್ನಿ ನಾಳೆ ಯಾವ ಗಂಟೆಗಾದ್ರೂ ಬನ್ನಿ ನಾಲ್ಕು ಗಂಟೆ ಒಳಗೆ ಬನ್ನಿ ಹ್ಞೂ ಹಾಂ ಅಮ್ಮ ಕರ್ಕೊಂಡು ಆದರೂ ಬನ್ನಿ ಹಾಗೇನಾದ್ರೂ ಬನ್ನಿ ಅದೇನಿಲ್ಲ ಸೊ ಅವನ್ನ ಕ ಶಾಲೆಗೆ ಹಾಜರು ಮಾಡಿ ಹೋಗಿ ನಾಳೆ ನೀವು ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಬಂದು ದಾಖಲು ಮಾಡಿ ಹೋಗಿ ಮಕ್ಳನ್ನು ಅದು ಹದಿನೈದನೇ ತಾರೀಕು ಲಾಸ್ಟು ಹದಿನೈದನೇ ತಾರೀಕಿನೊಳಗೆ ಮಕ್ಕಳನ್ನ ಹದಿನೈದನೇ ತಾರೀಕಿನೊಳಗೆ ಮಕ್ಕಳನ್ನ ಕಳಸಿಬಿಡಿ ಅಮ್ಮ ಹಾಂ ಹೇಳಿ ಅಮ್ಮ ಧನ್ಯವಾದಗಳು